ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು